ನೀವು ಏಷ್ಯನ್ಸ್ ಪೇಂಟ್ಸ್ ಅವರಾ ನಮ್ಮದು ಮನೆ ಇವಾಗಿನ್ನೂ ಸ್ವಲ್ಪ ಕಟ್ಟಿ ಕಟ್ಟಿದಿವಿ ಮತ್ತು ಗೃಹಪ್ರವೇಶ ಮಾಡಬೇಕಿತ್ತು ನಾವು ಏಷ್ಯನ್ಸ್ ಪೇಂಟ್ಸ್ ಮಾಡ್ಸೋಣ ಅಂತ ಅನ್ಕೊಂಡಿದಿವಿ ಇವಾಗ ನಮ್ಮ ಹತ್ರ ಬಜ್ಜೆಟ್ಟು ನಮ್ಮದು ಫಿಫ್ಟಿ ತೌಸಂಡ್ ಅಷ್ಟೇ ಆದರೆ ನನಗೆ ಮಾರ್ಚ್ ಫಸ್ಟಿಂದ ಮಾರ್ಚ್ ಟೆಂತ್ ಒಳಗೆ ಈ ಪೇಂಟಿಂಗ್ ಕೆಲಸ ಮಾಡಿಕೊಡ್ಬೇಕು ಮತ್ತು ನನಗೆ ಲೈಟ್ ಕಲರ್ಸ್ ಇರಬೇಕು ಮತ್ತು ಸ್ವಲ್ಪ ಡಿಸೈನ್ಸ್ ಎಲ್ಲ ಸೈಡ್ ಸೈಡಲ್ಲಿ ಇರಬೇಕು ಈ ಥರ ಮಾಡ್ಕೊಡಕ್ಕಾಗುತ್ತಾ ಹಾಂ ಮನೆ ಫುಲ್ಲು ಹಾಲು ಒಂದು ಆರು ಅಡಿ ಆರು ಅಡಿ ಟ್ವೆಲ್ ಬೈ ಸಿಕ್ಸ್ ಇದೆ ಹಾಲು ಮತ್ತು ಕಿಚೆನ್ನಿಗೆಲ್ಲ ಬೇರೆ ಬೇರೆ ಥರ ಸ್ವಲ್ಪ ಆಯಿಲ್ ಪೈಂಟ್ ಥರ ಎಲ್ಲ ಬರುತ್ತಲ್ಲ ಡಿಸೈನ್ ಮಾಡ್ತಾರಲ್ಲ ಆ ಥರ ಮಾಡ್ಸಿ ಕೊಡಿ ಮತ್ತು ಹಾಲಿಗೆ ಸ್ಸಾರಿ ರೂಮಿಗೆ ಮಗು ಇರೋದರಿಂದ ಮಗು ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ಈ ಗೊಂಬೇಸ್ ಎಲ್ಲ ಹಾಕಿ ತುಂಬ ನೀಟ್ ಆಗಿ ಸ್ಟಾರ್ಸ್ ಎಲ್ಲ ಬರೋ ಥರ ಮಾ ಇಲ್ಲ ನಮ್ಮ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು ನೀವು ತುಂಬ ಕಮ್ಮಿಗೆ ಮಾಡಿಕೊಡ್ತೀರ ಅಂತ ಸೊ ಇಲ್ಲ ರೂಮಿಗೆಲ್ಲ ಬೇಡ ಅಂದ್ರೂ ಅಟ್ ಲೀಸ್ಟ್ ಒಂದು ಹಾಲ್ಗಾದ್ರೂ ನೀಟ್ ಆಗಿ ಮಾಡಿಕೊಡಿ ಬೇರೆದಕ್ಕೆಲ್ಲ ಓಕೆ ಓಕೆ ನಾರ್ಮಲ್ ಆಗಿ ಮಾಡಿಕೊಡಿ ಬಟ್ ನಂಗೆ ತುಂಬ ಲೈಟ್ ಕಲರ್ಸ್ ಇರಬೇಕು ಯಾವುದೂ ಡಾರ್ಕ್ ಇರಬಾರ್ದು ಹಾಂ ಹಾಂ ಸರಿ ಮೇಡಮ್ ನಾನು ನಿಮಗೆ ವಾಟ್ಸ್ಯಾಪ್ ಮಾಡಿಕೊಡ್ತೀನಿ ಅಡ್ರೆಸ್ಸು ನಂಬರು ಎಲ್ಲ ನೀವು ಬಂದು ಒಂದು ಸರ್ತಿ ಮನೆ ನೋಡಿ ಎಷ್ಟು ಆಗುತ್ತೆ ಏನು ಅಂತ ಹೇಳಿ ಬಟ್ ನನಗ್ ಕೆಲಸ ಮಾತ್ರ ಮಾರ್ಚ್ ಫಸ್ಟಿಂದ ಟೆಂತ್ ಒಳಗೆ ಆಗ್ಬಿಡ್ಬೇಕು ನನಗೆ ನಮ್ದು ನೆಕ್ಸ್ಟ್ ಫಿಫ್ಟೀನ್ತಿಗೆ ನಾವು ಸೆರ್ಮನಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹಾಂ ಸರಿ ಮೇಡಮ್ ಆಯಿತು ನಾನು ನಿಮ್ಗೆ ಕಳ್ಸಿ ಕೊಡ್ತೀನಿ ನೀವು ಒಂದು ಸರ್ತಿ ನೋಡಿಬಿಟ್ಟು ಬಂದುಬಿಡಿ ಬನ್ನಿ ಮನೆ ಹತ್ರ ಯಾವತ್ತಾದರೂ ಒಂದು ಸಲ